ಛಾಯಾಚಿತ್ರ ಗ್ರಹಣ ಅಂದರೆ ಫೋಟೋಸ್ ಮೊದಲೆಲ್ಲ ವೈಟ್ ಅಂಡ್ ಬ್ಲ್ಯಾಕಂತ ಹೇಳ್ತಿದ್ವಿ ಇವಾಗ್ಲು ಇವಾಗಲೂ ಕೂಡ ವೈಟ್ ಅಂಡ್ ಬ್ಲ್ಯಾಕ್ ಟ್ರೆಂಡಿಂಗಲ್ಲಿ ಇರೋ ಇರೋದರಿಂದ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನ ಬಿಟ್ಟರೆ ಇನ್ನು ಈಗ ಕ ಈಗಿನ ಕಾಲದಲ್ಲಿ ನೋಡೋದಾದರೆ ಎಲ್ಲ ಕಲರ್ಫುಲ್ ಫೋಟೋಸು ಮತ್ತು ಯಾವಾಗ ಬೇಕು ಎಲ್ಲಿ ಬೇಕು ಎಲ್ಲ ಥರ ಫೋಟೋಸು ನಿಮ್ಮ ಕೈಯಲ್ಲೆ ಇರುತ್ತೆ ಮೀನ್ಸ್ ಫೋನಲ್ಲಿ ಇರುತ್ತೆ ಮೆಮೊರೀಸ್ನ ನೋಡ್ತಾ ಹೋಗ್ಬೋದು ರೀಕ್ರಿಯೇಟ್ ಮಾಡುವಂಥದ್ದು ಈಗಿನ ಕಾಲದಲ್ಲಿ ಎಲ್ಲ ಥರದ್ದು ಬದಲಾವಣೆಗಳು ಎಲ್ಲ ಥರ ಡೆವಲಪ್ಮೆಂಟ್ಸ್ನ ನಾವು ನೋಡ್ತಾ ಹೋಗ್ತಿವಿ ಹಾಗಾಗಿ ಡೆವಲಪ್ಮೆಂಟ್ಸ್ನೆಲ್ಲ ತುಂಬ ನೋಡಿದಿವಿ ಅದ್ ಎಲ್ಲ ಫೀಲ್ಡಲ್ಲು ನೋಡಿದಿವಿ ಅದೇ ಥರ ಇದರಲ್ಲು ಕೂಡ ಒಂದು ಡೆವಲಪ್ಮೆಂಟ್ ಆಗಿರೋವಂಥದ್ದು ನಾವು ಅಕ್ಸೆಪ್ಟ್ ಮಾಡ್ತಾ ಹೋಗ್ಬೇಕಷ್ಟೆ ಏನೇನಾಗ್ತಿದೆ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಏನೇನಾಗ್ತಿದೆ ಅನ್ನೋದನ್ನು ನಾವು ಅಕ್ಸೆಪ್ಟ್ ಮಾಡ್ತಾ ಹೋಗಬೇಕು ಅದನ್ನು ಯಾವರೀತಿ ಅಕ್ಸೆಪ್ಟ್ ಮಾಡ್ತೀವಿ ಅನ್ನೋದರ ಮೇಲೆ ನಿಂತಿರುತ್ತೆ ಈಗ ಹಳೆ ಕ್ಯಾಮ್ರಾಗಳು ಮತ್ತು ಹೊಸ ಕ್ಯಾಮ್ರಾಗಳು ಅಂತ ನೋಡೋದಾದರೆ ಆಧುನಿಕ ಮೊಬೈಲ್ ಕ್ಯಾಮ್ರಾಗಳು ಮೊದಲೆಲ್ಲ ಕ್ಯಾಮ್ರಾಸೇ ಬೇಕಾಗಿರ್ತಿತ್ತು ಆ ಲೆನ್ಸು ಆ ಕ್ಯಾಮ್ರಾಸು